ಅಲ್ಲ ನೀವು ಅಲ್ರಿ ಹಾಂ ಹಾಂ ಇಲ್ಲಿ ನಮ್ಮಲ್ಲಿ ನಾವು ಮಾತಾಡುದು ರೀ ಆದರೆ ಇಲ್ಲಿ ಹೊರಗ್ ರೀ ನಾವು ಮಾತಾಡುದು ರೀ ಅದು ಸರಿಯಾಗಿ ಹುಡ್ಗುರ ಸಾಲಿಗೆ ಅದ ಹೋಗ್ತಾ ಅದ ಹೋಗ್ತಾ ಇಲ್ರಿ ಸರ್ಯಾಗಿ ಅದು ಮಾಡ್ತಾ ಇಲ್ರಿ ಹಾಂ ರೀ ಹಾಂ ಅವಾಲ ಹ್ಞೂ ಸರಿಯಾಗಿ ಇಲ್ಲ ಮುಂದ ಹಾಂ ರೀ ಇದೆಲ್ಲ ಪ್ರಾಬ್ಲಮ್ ಹಾಂ ಇತ್ರಿ ಹಾಂ ರೀ ಹಾಂ ರೀ

ಹಾಂ ಹೀಗಾಗಿ ಪೆನ್ನ ಬುಕ್ ಎಲ್ಲಾರ ಸರಿಯಾಗಿ ಶಾಲಿಗೆ ಹುಡುಗರು ಹೋಗೊವಲ್ಲ ಇವ್ರ ಹೊತ್ತಾರೆ ಹೀಗಾಗಿ ಎಲ್ಲ ಸಮಸ್ಯೆ ಆಗೈತೆ ರೀ ಹೀಗಾಗಿ ಅದಕ್ಕೆ ನಾವು ಅದಕ್ಕೆ ನಿಮ್ಗ ಹೇಳಾಕತ್ತೀವಿ ರೀ ಫೋನ್ ಹಚ್ಚಿ ಅದಕ್ಕೆ ಈ ಸರಿಯಾಗಿ ಇಲ್ಲಿ ಹುಡ್ಗುರು ಶಾಲೆಗೆ ಹೋಗ್ತಾ ಇಲ್ರಿ ಹಾಂ ಕೊಟ್ರು ಅಂದ್ರಾ ಚಲೋ ಆಕತು ರೀ ಅವ್ರ್ಗಾ ಅರ್ವಿಗಳಾ ಅವು ಬೂಟಾ ಅವ ಇವ ಕೊಟ್ರು ಅಂದರೆ ಅನುಕೂಲ ಆಗ್ತೈತೆ ರೀ ಸರಿಯಾಗಿ ಹುಡ್ಗುರಿಗೆ ಹೋಗಾಕೆ ರೀ ಹೇಳಿ ಕೊಟ್ರು ಅಂದರೆ ಚಲೋ ಆಗ್ತೈತೆ ರೀ ನಮ್ಗೆ

ಹಾಂ